ನನಗೆ ಇಂಗ್ಲಿಷ್ ಓದಲು ಬರುತ್ತಿರಲಿಲ್ಲ ಹೀಗಾಗಿ ನಮ್ಮ ಗುರುಗಳು ಒಂದು ದಿನ ನನ್ನ ತರಗತಿಯಲ್ಲಿ ತುಂಬಾ ಅವಮಾನ ಮಾಡಿದರು ಹೀಗಾಗಿ ಅದರ ಒಂದು ಇದನ್ನು ನೋಡಿ ನಾನು ತಲೆಯಲ್ಲಿ ತೆಗೆದುಕೊಂಡು ಇಂಗ್ಲೀಷನ್ನು ಓದುವುದನ್ನು ಕಲಿತೆ ಹಾಗೂ ನನಗೆ ಬೈಕ್ ರೈಡಿಂಗ್ ಬರ್ತಿದ್ದಿಲ್ಲ ಬರುತ್ತಿರಲಿಲ್ಲ ಹೀಗಾಗಿ ನಾನು ನನ್ನ ಮಾವನೊಂದಿಗೆ ಕಲಿತೆನು